ನೀರು ಪ್ರಕೃತಿಯ ವಿಸ್ಮಯ ಏಕೆಂದರೆ ಅದಕ್ಕೆ ಆಕಾರವಿಲ್ಲ ಬಣ್ಣವಿಲ್ಲ ಆದರೂ ಜೀವಿಯಿಂದ ಹಿಡಿದು ಮರ ಗಿಡ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಬ್ಬ ಮಾನವನಿಗೂ ಪ್ರಾಮುಖ್ಯವಾದ ಭಾಗವಾಗಿದೆ ಜೀವನದಲ್ಲಿ ನೀರು ಇರದೇ ಮಾಡುವ ಕೆಲಸ ತುಂಬ ಕಮ್ಮಿ ಅಂದರೆ ಪ್ರತಿಯೊಂದು ಕೆಲಸಕ್ಕೂ ನಾವು ನೀರನ್ನ ಉಪಯೋಗಿಸಲೇ ಬೇಕು ಜೀವನದಲ್ಲಿ ಪ್ರತಿದಿನ ನೀರು ಎಂಬತ್ತು ಪರ್ಸೆಂಟ್ ಅಥ್ವಾ ತೊಂಬತ್ತು ಪರ್ಸೆಂಟ್ ಅಷ್ಟು ಯಾವುದೇ ಕೆಲಸಕ್ಕಾಗಲಿ ಯಾವುದಕ್ಕೆ ಆಗಲಿ ಒಂದಲ್ಲ ಒಂದು ರೀತಿ ನಾವು ಬಳಕೆ ಮಾಡೇ ಮಾಡುತ್ತೀವಿ ಬೆಳಗ್ಗೆ ಎದ್ದಾಗ ಮುಖ ತೊಳೆಯಲು ಸ್ನಾನ ಮಾಡಲು ಅಥವಾ ಕುಡಿಯಲು ಹಾಗು ಅಡುಗೆ ಮಾಡುವ ಸಂದರ್ಭದಲ್ಲಿ ಹೊರಗಡೆ ಹೋಗಬೇಕಾದರೆ ಮನೆ ಕಟ್ಟಲು ಹಾಗೂ ಕೆಲವೊಂದು ಗಿಡಗಳನ್ನು ಬೆಳೆಸಲು ಇನ್ನೂ ಅನೇಕ ರೀತಿಯಲ್ಲಿ ನಾವು ನೀರನ್ನು ಬಳಸುತ್ತೇವೆ ನೀರು ಜೀವಿ ಮರ ಅಥವಾ ಮನುಷ್ಯನಿಗೆ ಎಷ್ಟು ಅಗತ್ಯವಿದೆ ಎಂದರೆ ಅದು ಇಲ್ಲದೆ ಈ ಈ ಮೂರು ಭಾಗಗಳಲ್ಲಿ ಒಂದು ಭಾಗವು ಇರಲು ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಪ್ರತಿಯೊಂದರಲ್ಲೂ ನೀರಿನ ಮೇಲೆ ಅವಲಂಬನೆ ಆಗಿದ್ದೇವೆ ನೀರು ಕೆಲಸ ಮಾಡಲು ಮತ್ತು ಮನೆ ಕಟ್ಟಲು ಹಾಗೂ ಕೆಲವೊಂದು ವಸ್ತುಗಳನ್ನು ಶುಚಿಯಾಗಿಡಲು ದೇವರ ವಿಗ್ರಹ ತೊಳೆಯಲು ಹಾಗೂ ಕೆಲವೊಂದು ವಸ್ತುಗಳನ್ನು ಮಿಶ್ರಣ ಮಾಡಲು ಇನ್ನೂ ಅನೇಕ ರೀತಿಯಲ್ಲಿ ಪ್ರತಿದಿನ ಬಳಸುವ ಅಗತ್ಯ ವಿದೆ ಹಾಗೂ ಒಂದು ಮರ ಆಗಲಿ ಗಿಡ ಆಗಲಿ ಅದು ಸಮೃದ್ಧಿಯಾಗಿ ಬೆಳೆಯಲು ಮಣ್ಣು ಮತ್ತು ಸೂರ್ಯನ ಬೆಳಕು ಎಷ್ಟು ಮುಖ್ಯವೋ ಅದಕ್ಕಿಂತ ಒಂದು ಪಟ್ಟು ನೀರಿನ ಅವಶ್ಯಕತೆ ತುಂಬ ಮುಖ್ಯ ಹಾಗೆ ಒಂದು ಪ್ರಾಣಿಗೂ ಸಮೇತ ದಿನದಲ್ಲಿ ಎರಡು ಅಥ್ವಾ ಒಂದು ಸರಿಯಾದರೂ ನೀರಿನ ಅವಶ್ಯಕತೆ ಬಂದೇ ಬರುತ್ತದೆ ಮಾನವನಿಗಂತೂ ಊಟ ಮಾಡುವಾಗ ಅವನು ಕೆಲಸ ಮಾಡಿ ಸುಸ್ತಾದಾಗ ಓಡಿದಾಗ ಇನ್ನೂ ಅನೇಕ ಸಮಯಗಳಲ್ಲಿ ನೀರನ್ನು ಬಳಸುತ್ತಾನೆ ಒಂದು ಸುಂದರವಾದ ಕಟ್ಟಡವನ್ನು ಕಟ್ಟಲು ನೀರು ಅವಶ್ಯಕತೆ ಇದ್ದೇ ಇರುತ್ತದೆ ಹಾಗಾಗಿ ಜೀವನದಲ್ಲಿ ನೀರು ಎಷ್ಟು ಮುಖ್ಯವಾಗಿದೆ ನೀರನ್ನು ಎಷ್ಟು ಅವಲಂಬನೆಯಾಗಿ ಅದರ ಮೇಲೆ ನಾವು ಬದುಕುತ್ತಿದ್ದೇವೆಂದರೆ ನೀರು ಇಲ್ಲದಿದ್ದರೆ ಜೀವನದಲ್ಲಿ ಬದುಕಲು ತುಂಬ ಕಷ್ಟವಾಗುವಂತಹ ರೀತಿಯಲ್ಲಿ ನೀರಿನ ಮೇಲೆ ನಾವು ಅವಲಂಬನೆಯನ್ನು ಹೊಂದಿದ್ದೇವೆ ಒಟ್ಟಾರೆ ಹೇಳಬೇಕು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ವ್ಯಕ್ತಿ ಕೆಲಸ ಮಾಡುತ್ತಾನೆ ಅಂದರೂ ಮಾಡದೇಯಿದ್ದರು ಅವನಿಗೆ ತೊಂಬತ್ತು ಪರ್ಸೆಂಟು ನೀರಿನ ಅವಶ್ಯಕತೆ ಇದ್ದೇ ಇರುತ್ತದೆ